ಇಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಉದಾಹರಣೆ ಶಿಕ್ಷಣ ಆರೋಗ್ಯ ಬಡತನ ನಿರ್ಮೂಲನೆ ಮಹಿಳಾ ಸಬಲೀಕರ್ಣ ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮ ಸರ್ಕಾರ ಇವತ್ತು ಯಶಸ್ಸನ್ನು ಸಲ್ಲಿಸಿದೆ ಶಿಕ್ಷಣ ನಮ್ಮ ಕೋಲಾರ ಜಿಲ್ಲೆಯ ಹಲವಾರು ಗ್ರಾಮ ತಾಲ್ಲೂಕು ಜಿಲ್ಲ ಪಂಚಾಯಿತಿ ಮತ್ತು ಕಾರ್ಯವ್ಯಾಪ್ತಿಯಲ್ಲಿ ಬರುವ ಹಲವಾರು ಗ್ರಾಮ ಸಮುದಾಯದಲ್ಲಿರುವ ಅತ್ಯುನ್ನತವಾಗಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ವಿದ್ಯಾಸಿರಿ ಹಲವಾರು ವಿವಿಧ ರೀತಿಯ ಸ್ಕಾಲರ್ಶಿಪ್ಗಳನ್ನ ಕೊಡುವ ಮುಖಾಂತರ ಅವರಿಗೆ ವಿದ್ಯಾಭ್ಯಾಸನ್ನು ಕೊಡುತಿತ್ತು ಹೈಯರ್ ಸ್ಟಡೀಸಿಗೆ ತುಂಬ ಉಪಯೋಗ ಉಪಯೋಗ ಮಾಡುತ್ತಿದ್ದಾರೆ ನಮ್ಮ ಸರ್ಕಾರ ಎಂದು ಹೇಳಲು ಇಷ್ಟಪಡುತ್ತೇನ್ ಪಡುತ್ತೇನೆ ಇನ್ನ ಅದೇ ರೀತಿ ಶಿಕ್ಷಣದಲ್ಲಿ ಹೈಯರ್ ಎಜುಕೇಷನ್ ಪಡೆದುಕೊಂಡು ದೂರದ ವಿದೇಶಿ ಕಡೆ ಹೋಗಿ ಇನ್ನೂ ಹೈಯರ್ ಕೋರ್ಸ್ ಮೆಡಿಕಲ್ ಇರ್ಬೋದು ಇಂಜಿನಿಯರ್ ಮಾಡಬೇಕಾದ ವಿದ್ಯಾರ್ಥಿಗಳಿಗೆ ನಮ್ಮ ದೇಶವು ಹಲವಾರು ವಿವಿಧ ರೀತಿಯ ಉನ್ನತ ವ್ಯಾಸಂಗ ಮಾಡಬೇಕಾದ ಸ್ಕಾಲರ್ಶಿಪ್ಗಳಿರಬೋದು ಆಸ್ಟೆಲ್ ವ್ಯವಸ್ಥೆ ಇವೆಲ್ಲ ಮಾಡಿಕೊಡುತ್ತಿದಾರೆ ಇನ್ನು ಆರೋಗ್ಯ ನಮ್ಮ ಗ್ರಾಮ ಸಮುದಾಯದಲ್ಲಿ ನಮ್ಮ ತಾಲ್ಲೂಕು ಪಂಚಾಯತಿಯಲ್ಲಿ ಆರೋಗ್ಯದಲ್ಲಿ ಏನು ಏರು ಏರುಪೇರಾದರೆ ಪ್ರತಿಯೊಂದು ಜನ ಸಾಮಾನ್ಯರಿಗೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ತಾಲ್ಲೂಕು ಪಂಚಾಯತಿಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳನ್ನ ತೆರೆದು ಸುಸಜ್ಜಿತವಾದ ಮೂಲಭೂತ ಸೌಕರ್ಯಗಳ ಮೂಲಕ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸುತ್ತಿದ್ದಾರೆ ಬಡತನ ನಿರ್ಮೂಲನೆ ಪ್ರತಿಯೊಂದು ಗ್ರಾಮದಲ್ಲಿ ವಾಸಿಸುವ ಪ್ರತಿಯೊಬ್ಬ ಬಡವರನ್ನು ಅವರಿಗೆ ತಕ್ಕ ಮಟ್ಟಿಗೆ ಉದ್ಯೋಗವನ್ನು ನೀಡಿ ಅವರನ್ನು ಬಡತನದಿಂದ ನಿರ್ಮುಕ್ತ ಮಾಡುತ್ತಿದ್ದಾರೆ ಉದಾಹರಣೆ ಎಮ್ ಜಿ ನರೇಗಾ ಇರ್ಬೋದು ಎಮ್ ಜಿ ನರೇಗಾದ ಮೂಲಕ ವರ್ಷ ಒಂದು ವರ್ಷಕ್ಕೆ ನೂರು ದಿನಗಳ ಕಾಲ ಕೂಲಿಯನ್ನು ವೆಚ್ಚ ಕೂಲಿಯ ವೆಚ್ಚ ಬಂದು ಇನ್ನೂರ ಇಪ್ಪತ್ತಾರರಿಂದ ಮುನ್ನೂರ ಆರು ರೂಪಾಯಿಗಳು ಇದೆ ಇನ್ನು ಮಹಿಳಾ ಸಬಲೀಕರಣ ಇಂದು ನಮ್ಮದೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಮಹಿಳೆಯರು ಇನ್ನು ಹಿಂದುಳಿದವರಿಗೆ ಬೇಕಾಗಿರೋ ತರಬೇತಿಗಳನ್ನು ಟೈಲರಿಂಗ್ ತರಬೇತಿ ಇರಬೋದು ಇನ್ನು ಹಲವಾರು ವಿವಿಧ ರೀತಿಯ ಕೋರ್ಸುಗಳನ್ನು ನೀಡಿ ಅವರಿಗೆ ಸುಸಜ್ಜಿತವಾಗಿ ಸದಾಕಾಲ ಉದ್ಯೋಗಗಳನ್ನು ನೀಡಿ ಅವರನ್ನು ಶೋಷಣೆಯಿಂದ ಮುಕ್ತಪಡಿಸುತ್ತಿದ್ದಾರೆ ಎಂದು ಹೇಳಲು ಇಷ್ಟಪಡುತ್ತೇನೆ ಇನ್ನು ವರದಕ್ಷಿಣೆ ಒಂದು ಲೈಂಗಿಕ ಕಿರುಕುಳದಿಂದ ಯಾವುದೇ ರೀತಿ ತೊಂದರೆ ಆಗದಂತೆ ನಮ್ಮ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರತಿಯೊಬ್ಬರಿಗೆ ಮಾದರಿಯಾಗಿ ಇದೆ